ಹೌದು ಹಾಂ ಆಫ್ ಕೋರ್ಸ್ ನಾನು ಕಳಿಸಿಕೊಡ್ತೇನೆ ನಿಮಗೆ ಎಲ್ಲಿಗೆ ಕಳಿಸಿಕೊಡಬೇಕು ನಾವು ಹೇಳಿ ಹಾಂ ಉಡುಪಿಯಲ್ಲಿ ಎಲ್ಲಿ ನಿಮ್ಮದು ಅಡ್ರೆಸ್ ಓಕೆ ಓಕೆ ನಾವು ನಿಮಗೆ ತಂದು ಅಲ್ಲಿ ಡೈರೆಕ್ಟ್ ತಲುಪಿಸಿದರೆ ಆಯಿತಲ್ಲ ನೀವು ಬಂದು ಕಲೆಕ್ಟ್ ಮಾಡ್ತೀರಲ್ಲ ಹೌದು ಹೌದು ಹೌದು ನೀವು ಅವೈಲೇಬಲ್ ಇರ್ತೀರಲ್ಲ ಮೇಡಮ್ ಎಷ್ಟು ಗಂಟೆಗೆ ನಾವು ನಿಮಗೆ ಕಳಿಸಿಕೊಡಬೇಕು ಹಾಂ ಆಯಿತು ಆಯಿತು ಮೇಡಮ್ ಮತ್ತೆ ನಿಮಗೆ ಒಂದು ಏನು ಮಸಾಲೆ ದೋಸೆ ಮಾತ್ರ ಅಲ್ವಾ ಮತ್ತೆ ಏನಾದರೂ ಬೇಕಾ ನಮ್ಮ ರೆಸ್ಟೋರೆಂಟಿಂದ ಸೊ ನಮ್ಮದು ಮಸಾಲೆ ದೋಸೆ ಅಂದರೆ ತುಂಬ ಫೇಮಸ್ ನಮ್ಮದು ಹೋ ಹೋಟೆಲಲ್ಲಿ ಅದರಲ್ಲಿ ನಾವು ಬೆಣ್ಣೆ ಮಸಾಲೆ ಮಸಾಲೆ ದೋಸೆ ಅಂತ ಅದು ಸಹ ತುಂಬ ಫೇಮಸ್ ಅದನ್ನು ಬಿಟ್ಟರೆ ನಮ್ಮದು ಕಲ್ಚರಲ್ ಡಿಶಸ್ ಹೇಳಿದರೆ ಇದು ರಾಗಿ ರೊಟ್ಟಿ ಜೋಳ ರೊಟ್ಟಿ ಮತ್ತೆ ಅಕ್ಕಿ ರೊಟ್ಟಿ ಆ ಥರದ್ದು ರೊಟ್ಟೀಸ್ ಎಲ್ಲ ನಮ್ಮದರಲ್ಲಿ ತುಂಬ ಸ್ಪೆಷಲ್ ಆ ಥರದ್ದು ಏನಾದರೂ ರೊಟ್ಟೀಸ್ ಟ್ರೈ ಮಾಡ್ತೀರಾ ಮೇಡಮ್ ಓಕೆ ಓಕೆ ನೀವು ಆರ್ಡರ್ ಆರ್ಡರ್ ನಾವು ನೀವು ಪ್ಲೇಸ್ ಮಾಡ್ತಾ ಇದ್ದೀರಾ ರಾಗಿ ರೊಟ್ಟಿದಾ ಓಕೆ ರಾಗಿ ರಾಗಿ ಮುದ್ದೆಗೆ ಆದರೆ ಒಂದು ಅಂದರೆ ವೆಜಿಟೇರಿಯನ್ ಆದರೆ ಅದು ಬಸ್ಸಾರಂತ ಮಾಡ್ತಾರೆ ರಾಗಿ ಮುದ್ದೆಗೆ ಅದು ತುಂಬ ಚೆನ್ನಾಗಿರತ್ತೆ ಇನ್ನು ನಾನ್ ವೆಜಿಟೇರಿಯನ್ಗಾದರೆ ನಾಟಿ ಕೋಳಿ ಸಾರು ಮಾಡಿದರೆ ಅದು ತುಂಬ ರಾಗಿ ದೋಸೆಗೆ ಅಂದರೆ ರಾಗಿ ರೊಟ್ಟಿಗೆ ನಾವು ಅಂದರೆ ಚಟ್ನಿಪುಡೀಸೆಲ್ಲ ಕೊಡ್ತೇವೆ ಒಂದು ಎರಡು ಮೂರು ಕಾಂಬಿನೇಶನ್ ಚಟ್ನಿಪುಡಿ ಇದೆ ಅದರಲ್ಲಿ ನೀವು ಟ್ರೈ ಮಾಡಬಹುದು ಓಕೆ ಹಾಂ ಕೇಳ್ತಾ ಇಲ್ಲ ನನಗೆ ಸಾರಿ ಸ್ವೀಟ್ಸಲ್ಲಿಯ ನಮ್ಮಲ್ಲಿ ಬ್ರೇಕ್ಫಾಸ್ಟ್ಗೆ ಸ್ವೀಟ್ಸಲ್ಲಿ ಕೇಸರಿಭಾತ್ ಇದೆ ಮತ್ತೆ ಈಗ ಸ್ವೀಟ್ಸೆಲ್ಲ ಅಷ್ಟು ನಾವು ಪ್ರಿಫರ್ ಮಾಡುವುದಿಲ್ಲ ಜನಗಳು ಅದಕ್ಕೆ ನಾವು ಅಂತ ಹೇಳಿದರೆ ಗುಲಾಬ್ ಜಾಮೂನ್ ಆ ಥರದ್ದು ಇದೆ ಬೇರೆ ಯಾವುದೂ ಇಲ್ಲ ಇದು ಕಾಶಿ ಹಲ್ವ ಮತ್ತು ಕ್ಯಾರೆಟ್ ಹಲ್ವ ಸ್ವಲ್ಪ ಒಂದು ಮಧ್ಯಾಹ್ನದ ಅಷ್ಟೊತ್ತಿಗೆ ನಾವು ತಯಾರಿಸ್ತೇವೆ ಎಂತ ಹೇಳಿದರೆ ಅದು ಊಟದೊಟ್ಟಿಗೆ ಕೊಡಲಿಕ್ಕೆ ಚೆನ್ನಾಗಿರ್ತದೆ ಅಂತ ಅದಕ್ಕೆ ನೀವು ರಾಗಿ ಮುದ್ದೆ ಬಸ್ಸಾರು ಮಸಾಲೆ ದೋಸೆಯಾ ಓಕೆ ಓಕೆ ಆಯಿತು ಆಯಿತು ಆಯಿತು ಮ್ಯಾಮ್ ನಿಮಗೆ ಆದಷ್ಟು ಬೇಗ ನಾವು ಕಳಿಸಿಕೊಡ್ತೇವೆ ಆಯಿತಾ ಹ್ಞೂ ಸರಿ